ಗ್ರಾಮಗಳಲ್ಲಿ ಅತಿ ಹೆಚ್ಚು ಆಟಗಳನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಗ್ರಾಮಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳು ತುಂಬ ತುಂಬ ಚೆನ್ನಾಗಿರೋ ಅಂಥ ಆಟಗಳನ್ನ ಚೆನ್ನಾಗೆ ಆಡ್ತಾರೆ ಅಂತಲೇ ಹೇಳ್ಬಹುದು ಈ ಆಟವನ್ನು ಆಡುವುದರಿಂದ ಕ್ರೀಡೆಯನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಚೆನ್ನಾಗಿಯೇ ಸಿಗುತ್ತದೆ ಅಂತಲೇ ಹೇಳ್ಬೋದು ಗ್ರಾಮಗಳಲ್ಲಿ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಇರುತ್ತಾರೆ ಅವರೆಲ್ಲ ಸೇರಿ ಒಂದು ಆಟ ಗುಂಪನ್ನು ಮಾಡಿಕೊಂಡು ಎಲ್ಲರೂ ಫ್ರೆಂಡ್ಸ್ ಅನ್ನೋ ಸರ್ಕಲ್ನಲ್ಲಿ ಒಳ್ಳೆ ಚೆನ್ನಾಗಿರುವಂಥ ಆಟಗಳನ್ನ ಆಡ್ತಾರೆ ಅಂತಲೇ ಹೇಳ್ಬಹುದು ಯಾವ ರೀತಿಯ ಆಟಗಳನ್ನ ಆಡ್ತಾರೆ ಅಂತ ಬಂದಾಗ ಕಡ್ಡಿ ಎತ್ತಾಟ ಇರ್ಬಹ್ದು ಕಬಡ್ಡಿ ಆಗಿರ್ಬಹ್ದು ವಾಲಿಬಾಲ್ ಆಗಿರ್ಬೋದು ಉಡಾಮಾಟ ಆಗಿರ್ಬೋದು ಕಳ್ಳ ಪೋಲಿಸ್ ಆಟ ಆಗಿರ್ಬೋದು ಚೆಸ್ಸು ಕೇರಮ್ಮು ಕ್ರಿಕೆಟು ಮತ್ತೆ ಕಬಡ್ಡಿ ಆಗಿರ್ಬೋದು ಲಗೋರಿ ಆಗಿರ್ಬೋದು ಈ ರೀತಿಯಾದಂಥ ಮುಂತಾದ ಆಟಗಳನ್ನ ಆಡ್ತಾರೆ ಅಂತಲೇ ಹೇಳ್ಬಹುದು ಕಣ್ಣಮುಚ್ಚಾಲೆ ಆಗಿರ್ಬೋದು ಇಂಥ ಆಟಗಳನ್ನ ಆಡ್ತಾರೆ ಅಂತಲೇ ಹೇಳ್ಬಹುದು ನಾನು ಒಂದರ ಬಗ್ಗೆ ಎಕ್ಸ್ಪ್ಲೇನ್ ಅಲ್ಲ ಒಂದೆರಡರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಿಟ್ಕೋ ಅದರಲ್ಲಿ ಒಂದು ಲಗೋರಿ ಅಂತಿಟ್ಕೋ ಲಗೋರಿಯನ್ನು ಯಾವ ರೀತಿ ಆಡೋದಂತ ಬಂದಾಗ ಒಂದು ಗ್ರೂಪಿನಲ್ಲಿ ಐದು ಜನ ಇನ್ನೊಂದು ಗ್ರೂಪಿನಲ್ಲಿ ಐದು ಜನ ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಎರಡು ಗ್ರೂಪನ್ನು ಮಾಡ್ಕೊಳ್ಬೇಕು ಕಾಂಪಿಟೇಟರ್ಸ್ ಇರಬೇಕು ಇಬ್ಬರು ಜನ ಕಾಂಪಿಟೇಟರ್ಸು ಒಂದು ಗ್ರೂಪಿನವರು ಸುತ್ತನ ಸುತ್ತ ಕಾಯ್ದುಕೊಂಡಿರಬೇಕು ಅಂತಲೇ ಹೇಳ್ತಾರೆ ಬಾಲನ್ನು ಅರೇಂಜ್ ಮಾಡ್ಕೋಬೇಕು ಒಂಬತ್ತು ಕಲ್ಲನ್ನು ಇಟ್ಟು ಮಧ್ಯ ಜೋಡಿಸಿ ಈ ಒಂದು ಎ ಟೀಮು ಬಿ ಟೀಮು ಎ ಟೀಮ್ನವರು ಕಲ್ಲನ್ನು ಬೀಳಿಸಬೇಕು ಬಿ ಟೀಮ್ನೋರು ಆ ಕ ಬಾಲ್ನ ಹಿಡ್ಕೊಂಡು ಅವ್ರನ್ನ ಒಡಿಬೇಕು ಬಾಲ್ನಲ್ಲಿ ಆ ಕಲ್ಲನ್ನು ಜೋಡ್ಸಕ್ಬಿಡದಂಗೆ ಆ ಕಲ್ಲನ್ನ ಜೋಡಿಸ್ಬಾರ್ದು ಆ ಜೋ ಕಲ್ಲನ್ನ ಜೋಡಿಸಿದ್ರೂ ಅಂದರೆ ಇವರೇ ಗೆದ್ದಂಗೆ ಆ ಕಲ್ಲನ್ನ ಜೋಡಿಸ್ದಂಗೆ ತಡೀಬೇಕು ಆ ಕಲ್ಲನ್ನ ಜೋಡಿಸ್ದಂಗೆ ತಡಿಯೋದು ಬಿ ಟೀಮ್ದು ಕಲ್ಲನ್ನ ಜೋಡ್ಸೋದು ಎ ಟೀಮ್ದು ಈ ರೀತಿ ಮಾಡಬೇಕು ಇದು ಒಂದು ಆಟ ಲಗೋರಿ ಅಂತ ಕೇಳಿ ಕರೀತೀವಿ ಇದನ್ನು ಆಟನ ಇದು ತುಂಬ ಎಂಟರ್ಟೈನ್ಮೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತದೆ ತುಂಬ ಎನರ್ಜಿಟಿಕ್ಕಾಗಿರುತ್ತದೆ ಅಂತಲೇ ಹೇಳ್ಬೋದು ಇನ್ನೊಂದು ಉಡಾಮಾಟ ಉಡಾಮಾಟ ಅಂತ ಕರಿತಾರೆ ಹಳ್ಳಿ ಕಡೆಯಲ್ಲಿ ಈ ಉಡಾಮಾಟನ ಯಾವ ರೀತಿ ಆಡೋದು ಅಂತ ಬಂದಾಗ ಇದು ಅಷ್ಟೇ ಇದು ಎರಡು ಟೀಮ್ ಗಿರಡು ಟೀಮ್ ಅಂತ ಏನು ಮಾಡ್ಕೊಳ್ಳೋಂಗಿಲ್ಲ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಏನು ಅಂದರೆ ಒಂದು ಪ್ಲಸ್ ಮಾಡುವುದರ ಮೂಲಕ ಎತ್ತುವುದರ ಮೂಲಕ ಯಾರನ್ನಾದ್ರು ಒಬ್ಬರು ಔಟಾಗ್ತಾರಲ್ಲ ಆ ಔಟಾದವರು ಕಣ್ಣಮುಚ್ಚಾಲೆ ಅಂದರೆ ಒಂದು ಸು ಒಂದು ಸು ಪ್ರತ್ಯೇಕ ಸ್ಥಳದಲ್ಲಿ ನಿಂತು ಒಂದು ಎಲೆನೋ ಪಲೆನೋ ತೆಗೆದುಕೊಂಡು ಒಂದು ಗಿಡದಲ್ಲಿ ಅವ್ರೇಳಿರ್ತಾರೆ ಇನ್ನು ಮಿಕ್ಕಿದವರು ಎಲ್ಲರೂ ಕೂಡ ಬಚ್ಚಿಟ್ಕೊಂಡಿರ್ತಾರೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಆ ಬಚ್ಚಿಕೊಂಡಿರೋವಂಥ ಜಾಗನ ಯಾರನ್ನಾದ್ರೂ ಒಬ್ರನ್ನು ಹುಡುಕಿ ಅವ್ರನ್ನ ಉಡಮ್ ಅಂತ ಹೇಳಿ ಬಂದು ಒಂದು ಪ್ಲೇಸ್ನಲ್ಲಿ ಎಲೆ ತೆಗೆದಿರ್ತಾರಲ್ಲ ಆ ಪ್ಲೇಸ್ನಲ್ಲಿ ಹೇಳ್ಬೇಕು ಇದನ್ನು ಉಡಮಾಟ ಅಂತ ಕರೀತಾರೆ ಈ ರೀತಿ ಹಳ್ಳಿ ಕಡೆ ತುಂಬ ಚೆನ್ನಾಗಿರುವಂಥ ಆಟಗಳನ್ನು ಆಡುವುದರ ಮೂಲಕ ಎಲ್ಲರೂ ಒಳ್ಳೆ ಒಳ್ಳೆಯ ಆರೋಗ್ಯದಿಂದ ಇರ್ತಾರೆ ಒಳ್ಳೆ ಒಳ್ಳೆಯ ಆಟವನ್ನು ಆಡುವುದರ ಮೂಕ ಮಕ್ಕಳು ತುಂಬ ಚೆನ್ನಾಗಿ ಓದುವುದರ ಮೂಲಕ ಮಕ್ಕಳ ಜ್ಞಾನವು ಅಭಿವೃದ್ಧಿಯಾಗ್ತದೆ ಈ ಆಟಗಳನ್ನು ಆಡುವುದರ ಮೂಲಕ ಅಂತಲೇ ಹೇಳ್ಬಹುದು